ಹಾಂ ನಿಮ್ಮ ಇದು ಸುಪ್ರಿಯ ಹೋಟೇಲ್ಲಾ ಸತ್ಕಾರ್ ಹೋಟೇಲ್ಲಾ ಹಾಂ ಮೇಡಮ್ ನಿಮ್ಮ ಹೋಟೆಲಿನಲ್ಲಿ ಯಾವ್ಯಾವ ಅಂದರೆ ತಿಂಡಿ ಏನೇನು ಇದೆ ಹಾಗೇ ಊಟ ಹ್ಞ್ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹೌದಾ ಹಾಂ ಮೇಡಮ್ ನಿಮಗೆ ನಿಮ್ಮ ಹೋಟ್ಲಲ್ಲಿ ಪಾರ್ಸೆಲ್ ವ್ಯವಸ್ಥೆ ಇದೆಯಾ ಮನೆಗೆ ತಲ್ಪಿಸೋವಂಥ ವ್ಯವಸ್ಥೆ ಇದೆಯಾ ಹೌದಾ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ

ಹಾಂ ಹೌದಾ ಮೇಡಮ್ ಹಾಂ ನಮಗೆ ಪಾರ್ಸಲ್ ಬೇಕು ಬೇಕಾಗಿತ್ತು ಮೇಡಮ್ ಹಾಂ ತಿಂಡಿಯಲ್ಲಿ ನನಗೆ ಮಸಾಲೆ ದೋಸೆ ಒನ್ ಪ್ಲೇಟ್ ಒನ್ ಪ್ಲೇಟ್ ಹ್ಞೂ ಹಾಂ ಆಮೇಲೆ ಗೋಬಿ ಮಂಚೂರಿ ಒನ್ ಪ್ಲೇಟ್ ಒನ್ ಪ್ಲೇಟು ಹ್ಞೂ ಹ್ಞೂ ಇದು ಎರಡು ಐಟಮ್ಮನ್ನು ಹ್ಞೂ ಅದಾದ ನಂತರ ನೆಕ್ಸ್ಟು ಜ್ಯೂಸ್ ಏನಾದ್ರು ಇದೆಯಾ ಮೇಡಮ್ ಹ್ಞೂ ಹ್ಞೂ ಹ್ಞೂ ಹ್ಞ್ ಹ್ಞ್ ಹ್ಞ್ ಹ್ಞ್ ಹ್ಞ್ ಹ್ಞ್ ನನಗೆ ಮ್ಯಾಂಗೋ ಜ್ಯೂಸನ್ನು ಮ್ಯಾಂಗೋ ಜ್ಯೂಸ್ ಒಂದು ಅದನ್ನು ಕಳಿಸ್ತೀರಾ ಹ್ಞ್ ಹ್ಞ್

ಹ್ಞ್ ಹ್ಞ್ ಹ್ಞ್ ಹ್ಞ್ ಹಾಂ

ಹ್ಞೂ ಹಾಂ ಹಾಂ ಆಯ್ತು ಆಯ್ತು ಹಾಂ ಹ್ಞೂ ಸರಿ ಸರಿ ಹಾಂ ಸರಿ ಸರಿ ಹಾಂ ಹಾಂ ಹಾಂ ಆಯ್ತು ಆಯ್ತು ಹಾಂ ಹಾಂ ಓಕೆ ಓಕೆ ಹ್ಞು